ನಮ್ಮ ಹೆಸರು ಶಾವಿಗಪ್ಪ ಅಂತ ನಾವು ಒಂದು ವರ್ಷದಲ್ಲಿ ಎದ್ರಿಸಬೇಕಾದ ಎದುರಿಸಲಾಗದಂತಹ ಸಂದರ್ಭವನ್ನ ನಾವು ಅನ್ಭವವನ್ನ ವಿವರ್ಸ್ತೀವಿ ನಿಮ್ಮ ಮುಂದೆ ಏನು ಒಂದು ವರ್ಷದಲ್ಲಿ ನಾವು ಬಹಳ ಕಷ್ಟವನ್ನ ಅನ್ಭವಿಸಿದ್ದೀವಿ ನಮ್ಮ ಕೌಟುಂಬಿಕ ಜೀವನದಲ್ಲಿ ಅನೇಕ ಕಷ್ಟಗಳನ್ನ ನಮ್ಮ ಅಣ್ಣ ತಮ್ಮಂದಿರು ಸತಿಪತಿ ಆಗಿರ್ಬೋದು ಇವೆಲ್ಲ ಕಷ್ಟಗಳನ್ನ ನಾವು ಅನ್ಭವಿಸಿದ್ವಿ ಅನೇಕ ಜನರಿಂದ ಕೂಡಾನು ನಾವು ಮಾನಸಿಕವಾದ ಹಿಂಸೆಯನ್ನ ಅನ್ಭವಿಸಿದ್ವಿ ಮನೇಲೆ ಇರ್ತಕ್ಕಂಥವರು ಇಂದಲು ಕೂಡ ಜಗಳಗಳನ್ನ ಇವೆಲ್ಲ ಅನ್ಭವ್ಸ್ತಾಯಿದ್ವಿ ಆ ದೇವ್ರ ಅನುಗ್ರಹದಿಂದ ನಮ್ಗೆ ಇನ್ನು ಆ ದೇವ್ರು ಆ ಶಕ್ತಿ ಕೊಡ್ಲಿ ಅಂತ ನಾವು ಆ ದೇವಿಯನ್ನ ಬೇಡ್ಕೋಳ್ತಿದ್ದೀವಿ ಏನಂದರೆ ದೈಹಿಕವಾಗಿಯೂ ಕೂಡ ಹಿಂಸೆಯನ್ನ ಮತ್ತು ಮಾನಸಿಕ ಹಿಂಸೆಯನ್ನ ಆನಂತರ ಆರ್ಥಿಕವಾಗಿ ಕೂಡ ಬಹಳ ಕಷ್ಟವನ್ನ ನಾವು ಅನ್ಭವಿಸ್ತಾಯಿದ್ವಿ ಹಾಗಂತ ಒಂದು ಜೀವನದಲ್ಲಿ ಎದ್ರುವ ಎದ್ರಿಸದಾಗದಂಥ ಒಂದು ನೋವುಗಳನ್ನ ನಾವು ಅಷ್ಟೇ ಕಷ್ಟವನ್ನ ಅನ್ಭವಿಸಿದ್ವಿ ಯಾವುದೇ ಇದ್ರಲಿಂದ ಆಗಿರ್ಬೋದು ಸಮಾಜ್ದಿಂದ ಆಗಿರ್ಬೋದು ಅಣ್ಣತಮ್ಮದಿಂದ ಬಂದು ಬಳಗದವರಿಂದ ಎಲ್ಲವ್ರಿಂದಲೂ ಕೂಡ ನಾವು ಅಷ್ಟು ಸಮಸ್ಯೆಗಳನ್ನ ಎದ್ರಿಸಿದ್ವಿ ಪ್ರತಿಯೊಂದು ಅಂದರೆ ಜೀವನದಲ್ಲಿ ಆರ್ಥಿಕವಾ ಕಷ್ಟ ಆಮೇಲೆ ಕೆಲ್ಸದರಿಂದ ಏನೆಲ್ಲ ಆದ್ರೆ ಕೂಡಾನು ಅಷ್ಟು ಬಹಳ ಕಷ್ಟವನ್ನ ಅನ್ಭವಿಸಿದ್ದೇವೆ ನಾವು ಏನೋ ದೇವರ ಅನುಗ್ರಹದಿಂದ ನಮಗೆ ಒಂದು ದೇವರು ಇನ್ನೂ ಬದುಕುವಂತಹ ಮತ್ತು ಇನ್ನು ಮುಂದೆ ಎಲ್ಲ ಬೆಳೀಲಿ ಅಂತ ದೇವ್ರು ಆ ಶಕ್ತಿಯನ್ನ ನಮಗೆ ಆ ದೇವಿಯನ್ನ ಪೂಜ್ಸುದಿಂದ ನಮಗೆ ಒಳ್ಳೆಯ ಒಂದು ಸಂಕಷ್ಟಗಳು ದೂರ ಆಗಿ ಒಳ್ಳೆಯ ಜೀವನಗಳು ಹತ್ತಿರ ಬರ್ತಾ ಬರುವಂಥ ಸಂದರ್ಭಗಳು ನಮಗೆ ಕಂಡು ಬರ್ತವೆ ಆನಂತರ ಅಷ್ಟೇ ಇದಂದು ಸಂತೋಷವನ್ನು ಕೂಡ ನಾವು ಅನ್ಭವಿಸಿದ್ವಿ ಬೇರ್ಬೇರೆ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಆನಂತ್ರ ಬೇರೆ ಬೇರೆ ಹಬ್ಬ ಹರಿದಿನ ಆಚರಣೆಗಳನ್ನು ಕೂಡ ನಾವು ಮಾಡಿದ್ವಿ ಆನಂತ್ರ ಅಷ್ಟೇ ಒಂದು ಒಳ್ಳೆಯ ದಿನಗಳನ್ನ ಅಂದರೆ ಬಂದು ಬಳಗದವರು ಸ್ನೇಯಿತರಿಂದ ಜನವ ಜನ ಮತ್ತು ನೆರೆಹೊರೆ ಇಂದೌರು ಕೂಡ ನಾವು ಸಂತೋಷವನ್ನು ಕೂಡ ಅನ್ಭವಿಸಿದ್ವಿ ಅಷ್ಟೇ ದುಃಖ ಮತ್ತು ಸಂತೋಷವನ್ನ ಸಮ ಪಾಲು ಸಮ ಮಿಶ್ರವಾಗಿರ್ತಕ್ಕಂಥ ಪಾಲನ್ನು ನಾವು ಅನ್ಭವಿಸಿದ್ವಿ ಇದಕ್ಕೆಲ್ಲ ನಮಗೆ ಕಲಾವಿದರ ಒಂದು ಬೆಂಬಲ ಇದೆ ಆ ಜನರ ಬೆಂಬಲ ಏನಾದರು ಕಷ್ಟ ಬಂದಾಗ ಅವರಲ್ಲಿ ನಾವು ಕೇಳ್ಕೊಂಡು ಈ ಕಷ್ ಈ ಒಂದು ಕಷ್ಟಕ್ಕೆ ಏನು ಮಾಡಬೇಕು ಇದಕ್ಕೆ ಪರಿಹಾರ ಏನು ಇದನ್ನ ಮಾಡೋದ್ರಿಂದ ಏನು ಮುಂದೆ ಲಾಭ ಐತಿ ಇದನ್ನ ಇಂದ ಏನು ನಾವು ದುರುದ್ದೇಶಗಳಿವೆ ಇದ್ರ್ಹಿಂದೆ ಏನು ದುರುದ್ದೇಶಗಳ್ದೆ ಇದನ್ನ ಹೇಗೆ ನಾವು ಪರಿಹಾರವನ್ನ ಕಂಡುಕೊಳ್ಳಬೇಕು ಇದಕ್ಕೆ ಮೂಲ ಉದ್ದೇಶ ಏನು ಅಂತ ನಾವು ಸಹ ಅಂದರೆ ಸಮ ವಯಸ್ಕರೊಂದಿಗೆ ಚರ್ಚೆ ಮಾಡ್ತೀವಿ ಆನಂತ್ರ ನಮ್ಮ ನಮ್ಕು ಹೆಚ್ಚು ವಯಸ್ಸಾಗಿ ಇರ್ತಕ್ಕಂಥ ಹಿರಿಯವ್ರೊಂದಿಗೆ ಕೂಡ ನಾವು ಅದನ್ನ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಏನು ಅದಕ್ಕೆ ಸಮಸ್ಯೆ ಏನು ನಾವು ಹೆಂಗೆ ಹೊಂದಿಕೊಂಡು ಬದುಕಬೇಕು ಅಂತ ಆ ವಿಷಯ ಕೂಡ ನಮ್ಗ ಮಾರ್ಗದರ್ಶನವನ್ನ ನಮ್ಮ ಊರವರು ಮತ್ತು ನಮ್ಮ ಪಕ್ಕದ ಊರವರು ಕೂಡ ನಮಗೆ ಸಲಹೆಯನ್ನ ನೀಡ್ತಾರೆ ಇಷ್ಟೆಲ್ಲಾ ಹೇಳಿ ಅಂದರೆ ನಮ್ಮ ಕ ಮರೆಯಲಾಗಿರ್ತಕ್ಕಂಥ ಕಷ್ಟ ಈ ಕಷ್ಟಗಳು ಅಂದರೆ ಇತ್ತೀಚಿಗೆ ಏನಾದರೂ ಸಾಂಕ್ರಾಮಿಕ ಕಾಯಿಲೆಗಳು ಬಂದಾಗ ಜ್ವರ ಇರ್ಬೋದು ನೆಗಡಿ ಇರ್ಬೋದು ವಾಂತಿ ಬೇದಿ ಆಗಿರ್ಬೋದು ಅಥ್ವ ಏನೆಲ್ಲ ನಾವು ಮತ್ತು ನಮ್ಗ ಒಂದು ಆಪ್ರಷನ್ ಆಯಿತು ವರ್ಲ್ ಸರ್ಜರಿ ಅವಾಗ ಅದ್ರ್ ಕೂಡ ಇನ್ನ ನಮಗೆ ಭಾಳ ದುಃಖ ಅನಸ್ತು ಆರ್ಥಿಕವಾಗಿ ನೋವು ಅನಿಸ್ತು ಆಮೇಲೆ ಅರ್ ಅದ್ರ ಜೊತೆಗೆ ಮಾನಸಿಕವಾಗಿ ದೈಹಿಕವಾಗಿ ಕೂಡ ನಾವು ನೋವನ್ನ ಅನ್ಭವಿಸಿದ್ವಿ ಒಂದು ಮೂರು ನಾಲ್ಕು ತಿಂಗಳು ಇದರಿಂದಾಗಿ ನಮ್ಮ ಕಷ್ಟ ಜೀವನ ಬದುಕು ಆರ್ಥಿಕ ಸ್ತಿ ಕೂಡ ಅಸ್ತವ್ಯಸ್ತ ಆಯಿತು ನಂತರ ಅದನ್ನ ಸರಿ ಮಾಡಿಕೊಳ್ಳುದಕ್ಕೆ ಅನೇಕ ಸವಾಲುಗಳನ್ನ ತಾವು ಎದ್ರ್ಸಿದ್ವಿ ಇದಕ್ಕೆ ನಮ್ಮದು ಕೂಡ ಸ್ಫೂರ್ತಿಯನ್ನ ನೀಡಿದ್ವಿ ಕೆಲವರು ವಿರೋಧ ಮತ್ತು ಪರವಾದಗಳನ್ನು ಕೂಡ ಅನ್ಭವಿಸಿದ್ವಿ ಇಷ್ಟೆಲ್ಲಾ ಆಗುದಕ್ಕೆ ಕಾರಣ ನಮ್ಮ ಜೀವನದಲ್ಲಿ ಒಂದು ಯಶಸ್ಸು ಒಂದು ಧೈರ್ಯ ಒಂದು ಸ್ಥೈರ್ಯ ಇರಬೇಕು ಅದನ್ನ ಸವಾಲಾಗಿ ನಾವು ಎದರ್ಸ್ಬೇಕ್ಕಂತ ನಾವು ತಿಳ್ಕೊಂಡು ಅದ ಅದರಂತೆ ನಾವು ಮುನ್ನ ಮುನ್ನಡೆದು ಮಾ ಅಂದರೆ ಮುಂದೆ ನಡೆದು ಮುಂದಿನ ಒಂದು ಜೀವನವನ್ನ ನಾವು ಉತ್ತಮವಾಗಿ ನೆಡ್ಸ್ಕಂಡು ಹೋಗ್ಭ್ ಹೋಗ್ತೀವಿ ಅಂತ ಹೇಳ್ತಾ ಇಲ್ಲಿ ನಾಲ್ಕು ಮಾತ್ಗಳ್ನ ಮುಗಿಸ್ತೇನೆ